ನಮ್ಮ ಪ್ರದೇಶ್ದಲ್ಲಿ ಜನರು ಶುಗರ್ ಥೈರೋಡ್ ಬಿ ಪಿ ಇಂಥ ಖಾಯಿಲೆಗಳಿಂದ ತುಂಬ ಬಳಲ್ತಿದ್ದಾರೆ ಜ್ವರ ಆಗಿರ್ಬೋದು ಡೆಂಗೂ ಇರ್ಬೋದು ಮಲೇರಿಯ ಇರ್ಬೋದು ಇಂಥ ಖಾಯಿಲೆಗಳಿಗೆಲ್ಲ ತುಂಬಾ ಅನ್ಭೌಸ್ತಿದ್ದಾರೆ ಇದೆಲ್ಲ ಹೇಳೋಕ್ಕಾಗ್ದಿರೋ ಅಷ್ಟು ಖಾಯಿಲೆ ಕೂಡ ಇದೆ ನಮ್ಮ ದೇಶದಲ್ಲಿ ಜನಗಳು ಕೂಡ ತುಂಬಾ ಅನ್ಭೌಸ್ತಾ ಇದ್ದಾರೆ ಜ್ವರ ಬರೋದು ಈ ನಮ್ಮ ಸುತ್ತಮುತ್ತ ನಾವೇನು ಗಲೀಜಿಡ್ತೀವಿ ಇದ್ರಿಂದಾಗಿ ಈ ಸೊಳ್ಳೆಗಳಿಂದ ಕೂತ್ಕೊಳೋದು ಸೊಳ್ಳೆಗಳೆಲ್ಲ ನಮಗ್ ಕಚ್ಚಿ ನಮಗೆ ಜ್ವರಗಳೆಲ್ಲ ಬರಿಸೋದು ಇದರಿಂದ ಖಾಯಿಲೆಗಳಿಂದ ತುಂಬಾ ನಾವುಗಳೆಲ್ಲ ಬಳಲ್ತಾ ಇದ್ದೀವಿ ಅನ್ಭೋಸ್ತಾ ಇದ್ದೀವಿ ಕೂಡ ಶುಗರ್ ಶುಗರ್ ಬಂದ್ಬಿಟ್ಟಿತ್ತೆ ಮನ್ಷನಿಗೆ ಅನ್ನ ತಿನ್ನೋ ಇದೇ ಇರೋದಿಲ್ಲ ಅವರು ಪಾಪ ಇಂಥದ್ದೇ ಊಟ ತಿನ್ನಬೇಕು ಹೇಗೇ ತಿನ್ನಬೇಕು ಅಂತ ಅವರೆಲ್ಲ ಅನ್ಭವ್ಸ್ಕೊಳ್ತಿರ್ತಾರೆ ಇದರಿಂದಾಗಿ ನಾವು ಏನೂ ಹೇಳೊಕ್ಕಾಗದಿಲ್ಲ ಕಷ್ಟ ಅನ್ನೋದು ತುಂಬಾ ಇರುತ್ತೆ ಈ ಖಾಯಿಲೆಗಳಲ್ಲಿ ಶುಗರ್ ಥೈರಾಡ್ ಇರ್ಬೋದು ಬಿ ಪಿ ಇರ್ಬೋದು ಅಸ್ತಮ ಇರ್ಬೌದು ಅಸ್ತಮಾ ಅನ್ನೋದು ಈ ವೆದರಲ್ಲಿ ತುಂಬಾ ಡೇಂಜರ್ ಪಾಪ ತುಂಬ ಇದರಿಂದ ತುಂಬಾ ಬಳಲ್ತಿದಾರೆ ಈ ಗ್ ಚಳಿಗಾಲದಲ್ಲಂತೂ ಅಸ್ತಮಾ ಅನ್ನೋದು ಅವ್ರುಗೆ ತುಂಬಾ ಕಷ್ಟ ಉಸಿರಾಡೋದಕ್ಕಾಗೋದಿಲ್ಲ ಕೈ ಕಾಲುಗಳಲ್ಲ ಬೆಚ್ಚಗೆ ಇಟ್ಕೋಬೇಕು ತಣ್ಣಗೆ ಆಗಬಾರ್ದು ಕೋಲ್ಡ್ ಇಟ್ಕೋಬಾರ್ದು ಶುಗರ್ ಇರೋರಿಗೆ ಬಿಸಿಲುಗಾಲ ಬಂದರೆ ಶುಗರ್ ಅವ್ರಿಗೆ ಇರೋದಕ್ಕಾಗಲ್ಲ ಥೈರೊಡ್ ಇದೆಲ್ಲ ತುಂಬಾ ಅನ್ ತುಂಬ ಕಷ್ಟ ಪಡ್ತಿದ್ದಾರೆ ಜನ ತುಂಬ ಅನ್ಭೌಸ್ತಾ ಇದ್ದಾರೆ ಕೂಡ ತುಂಬ ಇದರಿಂದ ಅನ್ಭೋಸ್ತಾ ಇದ್ದಾರೆ ಹಾಸ್ಪಿಟಲಿಗೋದ್ರೂ ಮೆಡಿಶಿನ್ಸ್ ಟ್ರೀಟ್ಮೆಂಟ್ಗಳೆಲ್ಲ ತಗೊಂಡ್ರು ಕೂಡ ಔಷಧಿಗಳನ್ನ ತೊಗೊಂಡ್ರು ಕೂಡ ಜನಗಳು ತುಂಬಾ ನೋವು ತಿಂತಿದ್ದಾರೆ ತುಂಬಾ ಅನ್ಭೌಸ್ತಿದ್ದಾರೆ